ಹಲೋ ಹಲೋ ಸರ್ ಹೇಗ್ ಹೌದು ಸರ್ ಸರ್ ನಮ್ಮ ಕೂಡೆ ಸ್ಯಾಮ್ಸಂಗ್ ಐತೀ ಅಲ್ಲಿಂದ ಕಾರ್ಬನ್ ಅಂತೈತಿ ಎಲ್ ಜಿ ಐತಿ ಅಲ್ಲಿಂದ ಯಾವ್ದುರೆ ಆ್ಯಪಲ್ ಸೆಟ್ ಇದೆ ನಿಮ್ಮ ಪ್ರೈಸ್ ಏನಿತ್ತು ಅಂತ ನಮ್ಗೊಂದು ಸೊಲ್ಪ ಹೇಳಬೇಕು ಯಾವ ಪ್ರೈಸಲ್ಲಿ ನೀವು ತಗೋಂತಿರಿ ಅಂದರೆ ಎಷ್ಟು ರೇಟ್ನ್ಯಾಗ ನೀವು ತಗೋಂತಿರಿ ಅಂದರೆ ಏನು ಫೈವ್ ಜಿ ಬೇಕೊ ಫೋರ್ ಜಿ ಬೇಕೊ ನಾರ್ಮಲ್ ಸೆಟ್ ಬೇಕೊ ಅಂದರೆ ನಿಮ್ಮ ಪ್ರೈಸಿಗೆ ಬೇಕಂದ ರೇಟ್ ಹದಿನಾರು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಮೇಲ್ಪಟ್ಟೆ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ನಲವತ್ತೈದು ಸಾವಿರ ಅದಾವ ನೀವು ಫೋರ್ ಜಿ ಬೇಕಪ್ಪ ಅಂತಂತಂದರೆ ಆ್ಯಂಡ್ರಾಯ್ಡ್ ಸೆಟ್ ಬಿಟ್ಟು ಫೋರ್ ಜಿ ಸೆಟ್ ಬೇಕಪ್ಪ ನಿಮಗೆ ಎಂಟು ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರ ತನಕ ಅದಾವ

ಹಾಂ ವಿವೊ ಐತಲ್ರಿ ನಿಮ್ದು ಸರ್ ಲಾಸ್ಟ್ ರೇಟ್ ನಿಮಗೆ ಎಂಬತ್ತೆರಡು ಸಾವಿರದ ಏಳುನೂರ ತನಕ ಲಾಸ್ಟ್ ಐತಿ ಹಾಂ ಏಳ್ನೂರ ಅರವತ್ತೈದು ಜಿ ಬಿ ರ್ಯಾಮು ಇನ್ನು ಬಿಳಿ ಏನಿತ್ಲ ಸಿಕ್ಸ್ಟೀನ್ ಜಿ ಬಿ ಐತಿ ಏಟ್ ಜಿ ಬಿ ಐತೆ ಫ್ರೆಂಟ್ ಕ್ಯಾಮ್ ಫ್ರೆಂಟ್ ಕ್ಯಾಮ್ರ ಎಲ್ಲ ಒನ್ ಪಾಯಿಂಟ್ ಟೂ ಐತಿ ಹ್ಞೂ ಮತ್ತು ಸ್ಪೆಷಲಿಟಿ ಬೇಕಾರೆ ನಾವೇ ಹಾಕಿ ಕೊಡುನ ಮತ್ತು ನಿಮಗೆ ಇ ಎಮ್ ಐ ಬೇಕನ್ ಇ ಎಮ್ ಐ ಮಾಡ್ಕೊಡ್ತೀನು ಬಜಾಜ್ ಕಾರ್ಡ್ ಇತಂದರೆ ನಿಮ್ಮದೆ ಇತಂದರೆ ಬಜಾಜ್ ಕಾರ್ಡ್ ತಗೊಂಬರ್ರಿ ಇಲ್ಲಪ್ಪ ನಾವು ಬಜಾಜ್ ಕಾರ್ಡ್ ಮಾಡ್ಸು ಅದ್ರ ಮ್ಯಾಗ ಏನು ಐತದೆ ಎರಡು ಸಾವಿರದ ಐನೂರ ರೂಪಾಯಿ ನಿಮ್ಮ ಚಾರ್ಜಸ್ ಜಾಸ್ತಿ ಆಗ್ತೈತಿ ಇ ಎಮ್ ಐ ಒನ್ ಫೋರ್ತ್ ಕಟ್ಬೇಕು ಆಗ್ತೈತಿ ರೀ ಅದಾದ ನಂತ್ರ ಏನು ಐತ್ಲ ಮಂತ್ಲಿ ಇ ಎಮ್ ಐ ನಿಮಗೆ ಏನು ಬರ್ತೈತಿ ಅವು ಬೆಜಾಜ್ ಫೈನಾನ್ಸ್ದವ ಬಂದ್ಬಿಟ್ಟು ನಿಮಗೆ ಅದು ಡೀಟೇಲ್ಸ್ ಎಲ್ಲ

ಅದೆ ರೀ ಅದೆ ನಾವು ಬಜಾಜ್ ಫೈನಾನ್ಸ್ನವ್ರ ಕರಸ್ತಿ ನಿಮ್ಗ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಬಂದ್ರಿಪ್ಪ ಅಂದ್ರ ಅವ್ರು ಯಾವ ಥರ ಹಾಕಿ ಕಂಪ್ಲೀಟ್ ಮಾಡ್ತಾರ ಅದುವೆ ನಿಮಗೆ ಓಕೆ ಆತಪ್ಪಾ ನಿಮ್ಮ ಕಾರ್ಡ್ ಓಪನ್ ಆತಂದರೆ ಒಸಾ ಕಾರ್ಡ್ ತಗೋಬೇಕಾರೆ ಸ್ಟಾರ್ಟಿಂಗ್ ಚಾರ್ಜ್ ಎರಡು ಸಾವಿರದ ಐನೂರು ರೂಪಾಯಿ ಚಾರ್ಜಸ್ ಇದೆ ಇದ್ರಾಗ ಅಲ್ಲ ನಂತರ ತಿಂಗಳ ಇ ಎಮ್ ಐ ಕಂತು ಏನಿದ್ರೆ ನಿಮ್ಮ ಮೊಬೈಲ್ದಾಗ ಯಾಪ್ ಹಾಕಿ ಕೊಡ್ತಾರೆ ನೀವು ನಿಮ್ಮ ಕಂತು ಮುಖಾಂತರ ನಿಮ್ಮ ಮೊಬೈಲ್ ಯಾಪ್ನಿಂತ ನಿಮ್ಮ ಅಕೌಂಟಿಗೆ ಲಿಂಕ್ ಮಾಡ್ತಾರೆ ಅಲ್ಲೆ ನೀವು ಕಂತು ಕಟ್ಕೊಂತ ಹೋಗ್ಬೌದ್ ತಿಂಗಳ ಬಾಳದರ್ ಡಿಪೆಂಡಿಂಗ್ ಅಪಾನ್ ಈಗ ನೀವು ಮೂವತೈದು ಸಾವಿರ ರೂಪಾಯಿ ಮೊಬೈಲ್ ತಗೊಂಡಿರ ಅಂತಂದರೆ ಹತ್ತು ಸಾವಿರ ರೂಪಾಯಿ ನೀವು ಕ್ಲಿಯರ್ ಮಾಡ್ರಿ ತಿಂಗಳ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗ್ಳಗೆ ಏನೈತಲ್ಲ ನಿಮಗೆ ಎಂಟ್ನೂರ ಇಂದ ಒಂಬತ್ತು ನೂರ ತನಕ ನಿಮ್ಮ ಚಾರ್ಜಸ್ ಮಾಡ್ತಾರೆ

ನಮ್ದು ಬಿಜಾಪುರ್ ಬಿಜಾಪುರ್ ನಗರ ಸರ್ ಗಾಂಧಿ ಸರ್ಕಲ್ ಹಾಂ ರೀ ಓಕೆ ಸರ್ ಕಾಲ್ ಮಾಡ್ರಿ